ನಾವು ಮೆಚ್ಚಿದ ಪುಸ್ತಕ ಅನ್ನೋದಕ್ಕಿಂತ ನಾವು ಮೆಚ್ಚಿದ ಒಂದು ವ್ಯಕ್ತಿ ಬರೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬರೆದಂತಹ ಒಂದು ಸಂವಿಧಾನ ನಮಗೆ ತುಂಬ ಇಷ್ಟವಾಗಿರುವ ಒಂದು ಸಂವಿಧಾನ ಆ ಸಂವಿಧಾನದಲ್ಲಿ ನೈಜವಾಗಿ ಹೇಳಬೇಕು ಅಂದರೆ ಅದರಲ್ಲಿ ಬರೆದಿರುವಂತಹ ಒಂದೊಂದು ಪುಟ ಒಂದೊಂದು ಸಾಲು ಬಡವರ ಒಂದು ಬಡಬಗ್ಗರು ಅನುಭವಿಸುತ್ತಿರುವ ನೋವನ್ನು ಅದನ್ನ ತೊಲಗಾಕಿಸ್ಬೇಕು ಅನ್ನೋದನ್ನು ಒಂದು ಬರೆದಿರೋ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬರೆದಿರು ಬಡವರು ಬಗ್ಗರು ಅವರು ಮತ್ತು ದೀನದಲಿತರು ಇವರಿಗಾಗಿ ಒಂದು ಸಂವಿಧಾನ ರೂಪಿಸಿ ಕೊಟ್ಟಿದ್ದಾರೆ ಮತ್ತು ಅದೇ ಅಲ್ಲದೆ ಸ್ತ್ರೀಯರಿಗೆ ಒಂದು ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಅವ್ರದೇ ಆದ ಒಂದು ವಾಕ್ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಈ ಎಲ್ಲ ಹೇಳಬೇಕು ಅಂದರೆ ಸಂವಿಧಾನದ ಪೂರ್ವ ಏನು ಇದೆ ಆ ಸಂವಿಧಾನದ ಅಷ್ಟೂ ಪುಟಗಳಲ್ಲಿ ಪ್ರತಿಯೊಂದು ಸಾಲು ತುಂಬ ನೈಜ ಘಟವು ನಮ್ಮನ್ನು ಅದು ಮೆಚ್ಚಿಸುವಂಥದ್ದಾಗಿದೆ ಅದನ್ನು ಆದರೆ ಅದನ್ನು ಆಧಾರವಾಗಿಟ್ಟುಕೊಂಡು ಈಗ ನಾವು ಏನು ಸಂತೋಷವಾಗಿ ಯಾವೊಂದು ಎಲ್ಲ ಕೆಲಸಗಳನ್ನು ನಾವು ಅನ್ಭವಿಸ್ತಾ ಇದ್ದೀವೊ ಯಾವೊಂದು ಸ್ವಾತಂತ್ರ್ಯ ನಾವಿಲ್ಲಿ ಪಡ್ಕೊಂಡಿದ್ದೀವೊ ಅದು ನಮಗೆ ತುಂಬ ಇಷ್ಟವಾಗಿದೆ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ನಮಗೆ ತುಂಬ ಅಚ್ಚುಮೆಚ್ಚಾಗಿದೆ